ಮಾತೃಭಾಷೆ ಕನ್ನಡ ಕನ್ನಡದ ಮೇಲೆ ನಮಗೆ ಅಪಾರವಾದ ಒಂದು ಅಭಿಮಾನ ಒಂದು ಗೌರವ ಕನ್ನಡವೆ ನಮ್ಮಮ್ಮ ಅಂತ ಒಂದು ಹಾಡನ್ನೆ ನಮಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕವಿಗಳು ಕನ್ನಡದ ಕವಿಗಳು ಅಂತ ಹೇಳ್ಕೊಳ್ಳೋಕೆ ಏನೋ ಒಂದು ಹೆಮ್ಮೆ ಆಗುತ್ತೆ ಕನ್ನಡ ನಮಗೆ ತುಂಬಾ ಪ್ರಾಮುಖ್ಯತೆ ಯಾಕೆ ಅಂತಂದರೆ ಯಾವ ದೇಶಕ್ಕೆ ಹೋಗಲಿ ಯಾವುದೆ ಒಂದು ಕಂಟ್ರಿಗೆ ಹೋಗಲಿ ಒಂದು ಊರಿಗೆ ಹೋಗಲಿ ಹಳ್ಳಿಗಳಿಗೆ ಹೋದರು ಕನ್ನಡದ ಭಾಷೆ ಮೇಲಿನ ಒಂದು ಅಭಿಮಾನ ಪ್ರೀತಿ ಗೌರವ ವಿಶ್ವಾಸ ತುಂಬಾ ಅಪಾರವಾದದ್ದು ಇದನ್ನ ನಾನು ಹೇಳೋದಕ್ಕಿನ್ನ ಆಗಿನ ಇದ್ರಲ್ಲೆ ಕನ್ನಡಕ್ಕಾಗಿ ಒಂದು ದೊಡ್ಡ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಹುಟ್ಟಿದರೆ ಕನ್ನಡ ನಾಡಲ್ಲೆ ಹುಟ್ಟಬೇಕು ಅಂತಂದು ಹೇಳಿ ಶಪಥ ಮಾಡಿನೆ ಅವರು ಜೀವನವನ್ನು ಸಾಗಿಸಿದ್ರು ಅದು ನಮಗೆ ಕನ್ನಡದ ಮೇಲಿನ ಇನ್ನು ಅಪಾರವಾದ ನಂಬಿಕೆಯನ್ನು ಹೆಚ್ಚಿಸಿತು ಈಗಿನ ಕಾಲ್ದ ಮಕ್ಕಳಿಗೆಲ್ಲ ಈ ಕನ್ನಡದ ಬಗ್ಗೆ ತುಂಬಾ ಒತ್ತು ಕೊಟ್ಟು ಆಮೇಲೆ ಇವಾಗ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಯಾರು ಹೋಗೋದಿಲ್ಲ ಎಲ್ಲರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲು ಅದು ಇದು ಅಂತ ಸೇರ್ಕೋತಾರೆ ಕನ್ನಡಾನ ಮರತೇ ಬಿಟ್ಟಿದ್ದಾರೆ ಮನೇಲಿ ನಾವು ಕನ್ನಡನ ತುಂಬ ಚೆನ್ನಾಗಿ ಮಾತಾಡಬೇಕು ಮಕ್ಕಳಿಗು ಕನ್ನಡ ಹೇಳಿಕೊಡ್ಬೇಕು ಕನ್ನಡ ಭಾಷೆ ಅಂದ್ರೇ ನಮ್ಮ ಮಾತೃಭಾಷೆ ನಮ್ಮ ತಾಯಿಕಿನ್ನ ಹೆಚ್ಚು ಕನ್ನಡಕ್ಕೆ ಒತ್ತು ಕೊಡಬೇಕು ಅಂತೇಳಿ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಮನೆಲಿ ಇದ್ದೋರದ್ದು ಈ ಕಲೆನೆ ಇವಾಗ ಕನ್ನಡಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಂತಂದರೆ ಕನ್ನಡ ಅನ್ನೋದು ಇನ್ನೊಂದು ಒಂದು ಎರಡು ಮೂರು ವರ್ಷನೊ ಅಥವಾ ಐದು ವರ್ಷನೊ ಆಗೋ ಆಗಿಬಿಟ್ರೆ ಕನ್ನಡ ಅನ್ನೊ ಭಾಷೆನೆ ಎಲ್ಲ ಪ್ರಪಂಚದಲ್ಲಿ ಮರ್ತು ಹೋಗ್ತಾರೇನೋ ಅನ್ನೊ ರೀತಿಯಲ್ಲಿ ನಮ್ಮ ಪ್ರಪಂಚ ಮುಂದುವರೆದ ದೇಶ ಆಗಿಬಿಟ್ಟಿದೆ ಎಲ್ಲಿ ನೋಡಿದರು ಆಂಗ್ಲ ಭಾಷೆ ಇಲ್ಲ ಅವರವ್ರೆ ತಮ್ಮ ತಮ್ಮ ಭಾಷೆಗಳನ್ನೆ ಬಳಸ್ತಾರೆ ಹೊರತು ನಮ್ಮ ಕರ್ನಾಟಕದಲ್ಲೆ ಕನ್ನಡಿಗರೆ ಕನ್ನಡಾನೆ ಬಳಸೋದಿಕ್ಕೆ ನಾಚ್ಕೊತಾರೆ ಮುಜುಗರ ಪಟ್ಕೋತಾರೆ ಕನ್ನಡಾನೆ ಬಳಸೋದಿಲ್ಲ ಯಾಕೆ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು ಕನ್ನಡದ ಮೇಲಿನ ಅಭಿಮಾನ ಪ್ರೀತಿ ಗೌರವ ಯಾವತ್ತಿಗು ಕಡಿಮೆ ಆಗಬಾರ್ದು ನಮ್ಮ ಜೀವ ಇರಲ್ಲಿವರ್ಗು ಹೆಚ್ಚು ಹೆಚ್ಚು ಕನ್ನಡಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಮನೇಲಿ ಮಕ್ಕಳಿಗಾಯ್ತು ನಾವು ಹೊರ್ಗಡೆ ಒಂದು ಶಾಪಿಂಗ್ ಹೋದ್ರು ಆಯಿತು ಒಂದು ಏನೋ ಒಂದು ಫಂಕ್ಷನಿಗೆ ಹೋದರು ಆಯಿತು ನಾವು ಬೇರೆ ಪದಗಳನ್ನ ಭಾಷೆನ ಮಾತಾಡಬಾರ್ದು ಅಂತೇನಿಲ್ಲ ಅವಶ್ಯಕತೆ ತಕ್ಕಂತೆ ಮಾತಾಡಿದರೆ ಸಾಕು ಆಮೇಲೆ ನಮ್ಮ ಮಾತೃಭಾಷೆನೆ ನಾವು ತುಂಬ ಚೆನ್ನಾಗಿ ಮಾತಾಡಿದರೆ ಇನ್ನು ತುಂಬ ಚೆನ್ನಾಗಿ ನಮ್ಮ ಕನ್ನಡ ಇನ್ನು ಉಳಿಯುತ್ತೆ ಬೆಳೆಯುತ್ತೆ ಹೆಸ್ರು ಗಳಿಸುತ್ತೆ ನಮ್ಮ ಕನ್ನಡಕ್ಕಾಗಿ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಎಂಥೆಂತ ಕವಿಗಳು ಹುಟ್ಟಿ ಬೆಳೆದ ನಾಡು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ಕನ್ನಡದಲ್ಲು ನಮಗೆ ಒಂದೊಂದು ಕವನಗಳನ್ನು ಆಯಿತು ಹಾಡುಗಳನ್ನು ಆಯಿತು ಒಂದು ಹವ್ಯಾಸಗಳನ್ನು ಆಯಿತು ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ನಮಗೆ ಕನ್ನಡದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು ಒಂದೊಂದು ಪದಗಳನ್ನು ಜೋಡಿಸಿ ಬರೆದು ನಮಗೆ ಅರ್ಥವಾಗುವ ರೀತಿಯಲ್ಲಿ ಬುಕ್ಕನ್ನು ಮಾಡಿರ್ತಾರೆ ನಾವು ಆ ಬುಕ್ಸ್ಗಳಂತು ಇತ್ತೀಚೆಗೆ ಯಾರು ಓದೋದೇ ಇಲ್ಲ ಕನ್ನಡ ಬುಕ್ಕು ಅಂತಂದ್ರೆ ಓದೋದಿಲ್ಲ ಬರಿ ಮೊಬೈಲು ಟಿ ವಿ ಇಂಟ್ರನೆಟ್ಟು ಇ ಮೇಲು ಬರಿ ಇದ್ರಲ್ಲೆ ಮುಳ್ಗಿ ಹೋಗಿರುವಂತ ಪ್ರಪಂಚ ಇವ ಇವಾಗಿನ ಕಾಲದಲ್ಲಿ ಈ ಥರದ್ರಲ್ಲಿ ನಾವು ಶಾಲೆಯಲ್ಲು ಸಹ ಒಂದು ಕನ್ನಡ ಸಬ್ಜೆಕ್ಟ್ ಅಂತಂದು ಏಳೆಂದು ನಾವು ಹೆಂಗ್ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಚೆನ್ನಾಗಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ನಮ್ಮ ಗುರುಗಳದ್ದೆ ಕಲೆ ಅದಕ್ಕೊಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರೆ ಇನ್ನು ಸುಮಾರು ವರ್ಷ ನಮ್ಮ ಕನ್ನಡ ಭಾಷೆ ಉಳಿಯುತ್ತೆ ಬೆಳೆಯುತ್ತೆ ಇವಗಿನ ಇದರಲ್ಲಿ ಬರಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಸೇರಿಸ್ಬಿಟ್ಟು ಕನ್ನಡ ಅನ್ನೋದನ್ನೆ ಮರೆತೋಗಿ ನಮ್ಮ ಭಾಷೇನೆ ತುಳ್ದು ಹಾಕೊ ಲೆವೆಲ್ಲಿಗೆ ಇಂಗ್ಲೀಷ್ ಆಂಗ್ಲ ಭಾಷೆ ಬೆಳೆದು ನಿಂತಿದೆ ಅಂತಂದರೆ ನಮ್ಮ ಕನ್ನಡದ ಮೇಲಿನ ಅಭಿಮಾನಿಗಳಿಗೆ ಕನ್ನಡ ಓದುಗರಿಗೆ ನಮ್ಗೆ ಒಂಥರ ಮುಜುಗರ ಅನಿಸುತ್ತೆ ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಕನ್ನಡದಲ್ಲೆ ನಾವು ಓದಿದ್ದು ಕನ್ನಡದಲ್ಲೆ ಕನ್ನಡ ಮೀಡಿಯಮ್ ಸ್ಕೂಲಲ್ಲೆ ಮೀಡಿಯಮ್ ಸ್ಕೂಲ್ ಅನ್ನೋಕ್ಕಿನ್ನ ಕನ್ನಡ ಪ್ರಾಥಮಿಕ ಸ್ಕೂಲ್ ಅಂತ ಹೇಳ್ಬೋದು ನಾನು ಡಿಗ್ರಿ ಮಾಡಿರೋದೇಕಲೆನು ಕನ್ನಡದಲ್ಲೇ ನನಗೆ ಕನ್ನಡದ ಮೇಲೆ ಅಪಾರವಾದ ನಂಬಿಕೆ ಒಂದು ಅಭಿಮಾನ ವಿಶ್ವಾಸ ತುಂಬಾ ಗೌರವ ಇದೆ ನನ್ನ ತಾಯಿನ ನಾವು ಹೇಗೆ ಪೂಜಿಸಿ ಗೌರವಿಸ್ತೀವೊ ಹಂಗೆ ನಾವು ಕನ್ನಡ ಭಾಷೆ ಕನ್ನಡ ನುಡಿ ಕನ್ನಡ ನಾಡು ಅಂತೇಳಂದೆ ಜೀವಿಸಬೇಕು ಬದಕಬೇಕು ಇದ್ರಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಮ್ಮ ಸುತ್ತ ಮುತ್ತಲು ಜನರಾದರು ಅಷ್ಟೆ ಮನೆಯಲ್ಲಿ ಅಕ್ಕ ಪಕ್ಕ ಒಡನಾಟದಲ್ಲಿ ಮಾತನಾಡುವಾಗ ಕನ್ನಡದಲ್ಲಿ ನಾವು ತುಂಬ ಚೆನ್ನಾಗಿ ಮಾತಾಡಿದರೆ ಅವು ತುಂಬ ಸ್ಪಷ್ಟವಾಗಿ ಮಾತಾಡಿದರೆ ಕನ್ನಡದ ಮೇಲಿನ ನಾವು ಮಾತಾಡೊ ಭಾಷೆ ನಮ್ಮ ಒಂದು ನಡವಳಿಕೆಯಿಂದ ನಮ್ಮ ಕನ್ನಡ ಪ್ರೇಮನ ಅವರು ಒಂದು ಇಷ್ಟಪಡ್ತಾರೆ ಪ್ರೀತಿಸ್ತಾರೆ ಬೇರೆ ದೇಶದಿಂದ ಬಂದಿರಲಿ ಬೇರೆ ಒಂದು ರಾಜ್ಯದಿಂದ ಬಂದಿಲ್ಲಿ ನಮ್ಮ ಕನ್ನಡಕ್ಕಾಗೆ ನಾವು ಇದ್ದೀವಿ ಕನ್ನಡದಲ್ಲೆ ಹುಟ್ಟಿದ್ದೀವಿ ಅಂದಾಗ ಅದರಲ್ಲು ನಾನು ಪಕ್ಕ ಉತ್ರ ಕರ್ನಾಟಕದವಳು ನನಿಗೆ ಕನ್ನಡದ ಮೇಲಿನ ತುಂಬಾ ಅಭಿಮಾನ ಇದೆ ಒಂದು ಪ್ರೀತಿ ಗೌರವ ಇದೆ ಅದನ್ನು ನಾನು ಯಾವತ್ತು ಮರೆಯಲ್ಲ ನಂಗೆ ಕನ್ನಡ ಅಂದ್ರೇ ತುಂಬಾ ಇಷ್ಟ ಕೊನೆದಾಗಿ ಹೇಳಬೇಕು ಅಂತಂದರೆ ಕನ್ನಡವೆ ನಮ್ಮಮ್ಮ ನನಿಗಂತು ತುಂಬಾ ಪ್ರೀತಿ ಕನ್ನಡದ ಮೇಲೆ